ಅನುಪಮ ಅವರಾ ಶಾಪ್ ಒಪನ್ ಇದೆ ಏನ್ರೀ ಇವತ್ತು ನಿಮ್ದು ಹೌದೇನು ರೀ ಸ್ವಲ್ಪ ಸಮಾನ ಬೇಕಿತ್ತು ರೀ ಇವಿದ್ದಾವೆ ಅಂದರೆ ನಾನು ನಿಮ್ಗೆ ಲಿಸ್ಟ್ ಹೇಳ್ತಿದ್ದೆ ಹಾಂ ಒಂದು ಲೀಟ್ರ್ ಹಾಲು ಬೇಕಿತ್ತು ರೀ ಮೈಸೂರು ಸ್ಯಾಂಡಲ್ ಸೋಪು ದೊಡ್ದು ಇದೇನು ರೀ ರೌಂಡಂದು ಅಂದ್ರೆ ಅಂದ ಫೋರ್ ಫ್ಯಾಟ್ರಿ ಇರುತ್ತಲ್ಲ ರೀ ಆ ಥರದ್ದು ಏನು ರೀ ಹೌದೇನ್ರೀ ಹೌದೇನ್ರೀ ಆಮೇಲೆ ಅಕ್ಕಿ ಬೇಕಿತ್ತು ರೀ ಬಾಸುಮತಿ ಅಕ್ಕಿ ಬೇಕಿತ್ತು ರೀ ಇದ್ದಾವೇನು ರೀ ಹೌದು ರೀ ಇಂಡ್ಯಾ ಗೇಟ್ದು ಐತೇನು ರೀ ಹೌದೇನು ರೀ ಹಳೆ ಇದಿದು ಹಳೆದು ಹಳೆದೈತೆ ರೀ ಅಕ್ಕಿ ಭಾಳ ಹೌದೇನು ರೀ ಹೆಂಗೆ ಕೆಜಿ ರೀ ಅದು ಅಂದ್ರೆ ಕುಲ ಅನ್ನ ರೀ ಅದು ನೀವು ಕೊಡೋದು ಹೌದೇನು ಹೌದೇನು ರೀ ಯಾವಾಗ ತಂದ್ಕೊಡ್ತೀರಿ ಸ್ವಲ್ಪ ಅರ್ಜೆಂಟ್ ಇತ್ರಿ ನಮ್ಗೆ ಹೌದು ರೀ ಮನೆಗೆ ಕಳ್ಸಿ ಬೇಕಿತ್ತು ರೀ ಮನೇ ಇಲ್ಲೇ ಸ್ಟಾರ್ ಟಾಕೀಸ್ ಹಿಂದೆ ಬರುತ್ತೆ ರೀ ನನ್ನ ಹೆಸ್ರು ಶೋಭ ಅಂತ ರೀ ಸ್ವಲ್ಪ ಹೋಮ್ ಡೆಲಿವರಿ ಇದೆ ಅಂತ ಕೇಳಿದ್ದೆ ರೀ ನಿಮ್ಮ ಅಂಗಡಿದು ಹೌದೇನು ರೀ ಮೇಡಮ್ ಎಷ್ಟಿದೆ ಹೇಳಿ ರೀ ಹೌದೇನು ರೀ ಎಲ್ಲ ಸೇರಿಸಿ ಇವಾಗ ನಾನು ಫೋನ್ ಪೇ ಮಾಡ್ಬಿಡ್ತೀನಿ ತಗೋಳ್ರಿ ಮೇಡಮ್ ವ ಅಲ್ರಿ ಐದು ಕೆಜಿ ಅಕ್ಕಿ ರೀ ಒಂದು ಕೆಜಿ ಒಂದು ಲೀಟ್ರ್ ಹಾಲು ಅದು ಒಂದು ಫಾಮ್ಲಿ ಪ್ಯಾಕ್ ಇರುತ್ತಲ್ಲ ರೀ ಮೈಸೂರು ಸ್ಯಾಂಡಲ್ ಸೋಪ್ ಅದಿಷ್ಟು ಕಳ್ಸ ಬೇಕಿತ್ತು ರೀ ಆಮೇಲೆ ಹಿಂದ್ಲಿದ್ದು ಬಾಕಿ ಇದನ್ನ ಎಲ್ಲ ಹಚ್ಚಿ ವಾಟ್ಸ್ಆ್ಯಪ್ಗೆ ಹಾಕಿ ಬಿಡ್ರಿ ಬಿಲ್ನ ನಾನು ನಿಮ್ಗೆ ಸೆಂಡ್ ಮಾಡ್ಬಿಡ್ತೀನಿ ರೀ ನಿಮ್ದು ಇದೆ ಏನು ರೀ ಮೇಡಮ್ ಪೋನ್ ಪೇ ನಂಬರ್ ಹೌದೇನ್ರೀ ಮೇಡಮ್ ಕಳ್ಸೀನಿ ತಗೊಳ್ರಿ ನಮ್ಗೆ ಸ್ವಲ್ಪ ಅರ್ಜೆಂಟ್ ಇತ್ರಿ ಸ್ವಲ್ಪ ಹಾಲಿಂದ ಹಾಗಾಗಿ ನಿಮ್ಗೆ ಫೋನ್ ಮಾಡದೆ ಈಗ ಇಲ್ಲ ನಾನೆ ಬಂದು ತಗೊಂಡು ಹೋಗ್ತಿದೆ ರೀ ಅಂಗಡಿಗೆ ಸ್ವಲ್ಪ ಯಾರ ಹುಡ್ಗರು ಇದ್ದರೆ ಸ್ವಲ್ಪ ಬೇಗ ಕಳ್ಸಿ ಬಿಡ್ರಿ ಹೌದೇನು ರೀ ಸ್ವಲ್ಪ ಅರ್ಜೆಂಟ್ ಇತ್ರಿ ಕಳಿಸಿ ಬಿಡ್ರಿ ಹಂಗಂದ್ರೆ ಹಾಂ ಸರಿ